ನೀರು ಶುದ್ಧ ಶೋದಿಸಿ ಸುದ್ಧಿ ಶುದ್ದೀಕರಿಸಲು ಕೆಲವು ಕ್ರಮಗಳು ಅವ ಅವು ಯಾವುವು ಅಂತಂತಂತಂದ್ರೆ ನೀರು ಯಾವಾಗ ಭಿ ಏನು ಮಾಡ್ಬೇಕಂತಂದ್ರೆ ಕುದಿಸಿ ನಾವು ನೀರು ಕುಡಿಲಕ ಟ್ರೈ ಮಾಡ್ಬೇ ನೀರು ಕುಡಿಯಬೇಕು ಮತ್ತು ಅದಕ್ಕೆ ಮನೆಮದ್ದುಗಳು ಯಾವ್ಯಾವು ಅಂತಂತಂತಂದ್ರೆ ಜನ್ರೇನು ಮಾಡ್ತರಂತಂತಂದ್ರೆ ಒಂದು ಕೊಡದಾಗ ಒಂದು ಚಿಟ್ಕೆ ಅಷ್ಟು ಪಟ್ಕ ಅಂಬೋದು ಹಾಕ್ದ್ರೆ ನೀರು ಎಷ್ಟು ಕ್ಲೀನವ ಅಂಥೇಳಿ ಗೊತ್ತಾಯ್ತದೆ ನಮಗದು ಕುಡಿಲಕ್ಕ ಯೋಗ್ಯ ಅದನ ಇಲ್ಲ ಅಂಥೇಳಿ ಅದು ಪಟ್ಕ ಒಂದು ಕೊಡದಾಗ ಹಾಕದ್ರಲಿಂದ ಗೊತ್ತೈತದೆ ಅಂತ ನೀರು ಎಷ್ಟ್ ನೀಟವ ಅಂಥೇಳಿ ಮತ್ತು ಇನ್ನೊಂದು ಯಾವುದು ಯೂಸಾಯ್ತದೆ ಅಂತಂತಂದ್ರೆ ನೀರಿನಾಗ ಮೊದ್ಲು ಟಿ ಡಿ ಎಸ್ ಮೀಟರ್ ಅಂಬೋದು ನೀರು ಶುದ್ದಿ ಅವನಲ್ಲ ನಮಗೆ ಕುಡಿಲಕ್ಕ ಚಂದವನ ಇಲ್ಲ ಅಂಥೇಳಿ ಟಿ ಡಿ ಎಸ್ ಮೀಟರ್ ಅಂಬದದ್ರೊಳಗೆ ಹಾಕ್ ನೋಡ್ದ್ರೆ ನಮ್ಗೆ ಗೊತ್ತೈತದೆ ಇದು ಕುಡಿಲಕ್ಕ ಯೋಗ್ಯ ಅವನ ಇಲ್ಲ ಅಂಥೇಳಿ ಮತ್ತು ನೀರು ಕುಡಿದು ಅದ್ರಲಿಂದ ನಮಗೆ ಹಲವಾರು ಇವು ಪ್ರಯೋಜನಗಳವೆ ಸೊ ನೀರು ಶುದ್ದೀಕರಿಸಿ ಕುಡ್ಯೋದು ತೋಲು ಇಂಪಾರ್ಟೆಂಟದೆ ಸೊ ಅದ್ರ ಕಡಿಂದು ಮನೆಮದ್ದು ಅಂತಂದ್ರೆ ಇದು ಪಟ್ಕ ಒಂದು ಬರ್ತದೆ ಮತ್ತು ಆಲ್ಮೋಸ್ಟ್ ಏನ್ಮಾಡ್ಬೇಕಂತಂದ್ರೆ ಯಾವಾಗ ಭಿ ಕುದ್ಸಿದ್ ನೀರು ಕುಡಿಲಕ್ಕ ನಾವೇನು ಮಾಡಬೇಕು ಟ್ರೈ ಮಾಡಬೇಕು